ನಮ್ಮೂರಿನಲ್ಲಿ ಜಾತ್ರೆ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಭೂತ ಕೋಲ ನೇಮ ಇದೆಲ್ಲ ಆಗ್ತಾ ಇರ್ತದೆ ಅದು ತುಂಬ ಖುಷಿಯಿಂದ ಆಗ್ತದೆ ಬೂತ ಕುಣಿತ ಕೋಲ ಮತ್ತು ಮಾರಿಗುಡಿ ಜಾತ್ರೆ ನಮ್ಮ ಹತ್ತಿರದ ಎಲ್ಲ ಯ ಪ್ರತಿಯೊಂದು ದೇವ್ಸ್ಥಾನದಲ್ಲಿ ಜನವರಿಯಿಂದ ಸ್ಟಾರ್ಟ್ ಆಗ್ತದೆ ವಿಜೃಂಭಣೆಯಿಂದ ಆಗ್ತದೆ ಪಟಾಕಿ ಮತ್ತು ತುಂಬ ಜನಸಂಖ್ಯೆ ಮತ್ತು ಜಾತ್ರೆಯ ಮೂರೆ ರಾತ್ರಿಯೆಲ್ಲ ನಿದ್ರೆ ಇರುದಿಲ್ಲ ಅಷ್ಟು ವಿಜೃಂಭಣೆಯಿಂದ ನಡಿತದೆ ಮೊದಲೆಲ್ಲ ಭೂತಕೋಲ ನೋಡಲ್ಲಿಕ್ಕೆ ತುಂಬ ಖುಷಿಯಾಗಿ ಇರ್ತದೆ ಹೀಗೇ ನಾವು ಎಲ್ಲ ಸಾಧಾರ್ಣ ಹೋಗುವಲ್ಲಿಗೆ ನಾವು ಹೋಗ್ತೇವೆ ಆದರೆ ಅದು ಭೂತ ಕುಣಿತ ಎಲ್ಲವ ಗಗ್ಗರ ಸೇವೆ ಎಲ್ಲ ನೋಡಲ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಆದರೆ ನೋಡುವಷ್ಟು ನಮಗೆ ಸ ತೀರುದಿಲ್ಲ ನಮಗೆ ಅಂದರೆ ಮನೆಯಲ್ಲೆಲ್ಲ ರಾತ್ರಿ ಹೋಗಿ ನಿಲ್ಲುವಷ್ ಅಂತ ಸ್ಥಿತಿ ಇರುದಿಲ್ಲ ಅದನ್ನ ನೋಡಲ್ಲಿಕ್ಕೆ ತುಂಬ ಇಷ್ಟ ಅದೆಲ್ಲ ತುಂಬ ಜಾತ್ರೆಯೆಲ್ಲ ತುಂಬ ಸಾಧಾರ್ಣ ಎಲ್ಲಾ ದೇವ್ಸ್ಥಾನದಲ್ಲೊ ಸ ತುಂಬಿಕೆ ಜಾತ್ರೆ ಎಲ್ಲಾ ಆಯಿತು ತುಂಬ ಕಡೆ ಅದೆಲ್ಲ ನೋಡಲ್ಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಮತ್ತು ಪಟಾಕಿ ದೀಪಗಳು ದೀಪ ಎಲ್ಲ ನೋಡ್ಲಿಕ್ಕೆಲ್ಲ ತುಂಬ ಸೊ ಟಾಗ್ ಇರ್ತದೆ ಮತ್ತು ಅದೇ ಸಾಧಾರ್ಣ ಎಲ್ಲ ದೇವ್ಸ್ಥಾನದಲ್ಲಿಯು ಇರ್ತದೆ ಎಲ್ಲಿ ಇಲ್ಲಿಗೆ ಬ ಆಗುದೆಲ್ಲಿಗೆ ಜಾತ್ರೆ ಎಲ್ಲ ಆಗಿ ಆಯಿತು ಫಸ್ಟ ಕೋಲದ್ದು ಸ್ಟಾರ್ಟ್ ಆಗ್ತದೆ ಆಮೇಲೆ ಈಗ ದೇವ್ಸ್ಥಾನದ್ದು ಜಾತ್ರೆಯೆಲ್ಲ ಫಸ್ಟು ಭೂತಕೋಲ ನೇಮ ಇದೆಲ್ಲ ಆಯಿತು ಈಗ ಇನ್ನು ಜನವರಿಯಿಂದೆಲ್ಲ ದೇವ್ಸ್ಥಾನಗಳಲ್ಲೆಲ್ಲ ಜಾತ್ರೆಯೆಲ್ಲ ನಡಿತಾ ಇರ್ತದೆ ಆಗ ನಮಗೆ ಅಂದರೆ ನಮ್ಮ ಉರ್ವ ಮಾರಿಗುಡಿ ಜಾತ್ರೆ ತುಂಬಾ ಫೇಮಸ್ಸು ಅದು ಇನ್ನು ಪೆಬ್ರವರಿ ತಿಂಗಳಲ್ಲಿ ಬರ್ತದೆ ಆಗೆಲ್ಲ ನಮಗೆ ರಾತ್ರೆ ರಾತ್ರೆ ಕೋಳಿ ಕೂಗೊ ಕುರಿ ಕಡಿಯುದು ಮತ್ತು ರಾತ್ರಿ ಹರಕೆ ಬರ್ತದೆ ತುಂಬಾ ರಾತ್ರೆ ತುಂಬಾ ರಾತ್ರೆ ಎಲ್ಲ ತುಂಬ ಜನ ಸೇರುವ ತುಂಬ ಜಾತ್ರೆ ತುಂಬ ರಸ್ ಬ ತುಂಬ ಲೈಟಿಂಗ ಜಾತ್ರೆ ನೋಡಲ್ಲಿಕ್ಕೆ ಹೇಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಖುಷಿ ಇರ್ತದೆ ಆದರೆ ರಾತ್ರಿ ಓದ್ದ್ರೆ ಅವ ಕೆಲವರು ಬೆಳಗಾತ ಬರ್ತಾರೆ ರಾತ್ರಿ ಅಲ್ಲೇ ತುಂಬಾ ವಿಜೃಂಭಣೆಯಿಂದ ನಡೀತದೆ ಅದು ನೋಡಲ್ಲಿಕ್ಕೆ ಚನ್ನ ಬಾಯಲ್ಲಿ ಹೇಳುವಷ್ಟು ತಿಲ್ಲ ಅದು ಈ ಮದ್ವೆಗೆ ಮದ್ವೆ ಸ ಹಾಗೆ ಮದ್ವೆಯೆಲ್ಲ ವಿಜೃಂಭಣೆಯಿಂದ ನಡೀತದೆ ಎಲ್ಲಾಂದ್ರೆ ಅವರ ಅವರ ಇಷ್ಟಕ್ಕೆ ಬಿಟ್ರೆ ಎಲ್ಲಾಸೆ ಇಲ್ಲಾದರೆ ಲವ್ ಮಾಡಿ ಇದಾದರೆ ಇಬ್ಬರೂ ಸೇರಿ ಮಾಡದಿದ್ರೆ ಲವ್ ಮಾಡಿದರು ಚೆನ್ನಾಗೆ ನಡೀತದೆ ಇಲ್ಲಾಂದ್ರೇ ವೆ ಬೇರೆ ಬೇರೆ ಆದರೆ ಅದು ಜೀವ ಕಳ್ಕೊಳ್ಕು ಅಂತ ಸ್ಥಿತಿ ಬರ್ತದೆ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಅವರ ಇಷ್ಟ ಪ್ರಕಾರ ನಾವು ಮದ್ವೆ ಮಾಡಿದರೆ ಬೆಟರ್ ಕಾಣ್ತದೆ ಆಗೇನು ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮೊದಲೆಲ್ಲ ಹಾಗೆಲ್ಲ ಗಂಡಿನ ಮನೆಯವರು ನೋಡಿದ ಹೆಣ್ಣನ್ನೇ ಆಗಬೇಕು ಅಂತ್ಹೇಳಿ ಎಲ್ಲ ಕ್ರಮ ಉಂಟು ಅದಕ್ಕೆ ತಾಂಬೂಲ ಇದನ್ನ ಮಾಡಿ ಪ್ರಾಯದವರ ಒಪ್ಪಿಗೆ ಮೇರೆಗೆ ಆಗಬೇಕು ಈಗ ಹಾಗೆ ಅಲ್ಲ ಈಗಾ ಅವ್ರು ಅವರು ಲವ್ ಮಾಡಿಕೊಳ್ತಾರೆ ಒಪ್ಪಿಗೆ ಇದ್ದರೆ ಜೊತೆಲಿ ಆಗ್ತಾರೆ ಇಲ್ಲಾಂದರೆ ಒಬ್ರನ್ನ ಹುಡ್ಕೊಂಡ್ ಒಬ್ಬರು ಹೋಗ್ತಾರೆ ಅದಕ್ಕೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ನಡಿತದೆ ಅಯ್ಯಾ ಮತ್ತು ನಾವು ಅದೆ ಅವರಿಗೆ ಒಪ್ಪಿಗೆ ಕೊಡಬೇಕಾಗ್ತದೆ ಹಾಗೆ ನಮಗೆ ನಮ್ಮ ಮಕ್ಕಳು ಬೇಕಂದರೆ ನಾವು ಒಪ್ಪಿಗೆ ಕೊಡಬೇಕಾಗ್ತದೆ ಇಲ್ಲಾಂದರೆ ಇಲ್ಲದೇ ಹೋದರೆ ನಮಗೆ ಮಕ್ಕಳಿಲ್ಲ ಅದು ತುಂಬ ನಮಗೆ ಮತ್ತು ಕ ತಲೆ ಟೆನ್ಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಹೇಳುದು ನಾವು ನೋಡಿದ ಹೆಣ್ಣನ್ನು ಹೌದಲ್ಲ ಆದರೂ ಒಳ್ಳೆಯದು ಈಗಿನ ಕಾಲ ಎಲ್ಲ ಚೇಂಜ್ ಆಗಿದೆ ಮೊದಲಿನ ಮೊದ್ಲು ಇದ್ದ ಹಾಗೆ ಇಲ್ಲ ಈಗ ಮೊದಲೆಲ್ಲ ತಂದೆ ತಾಯಿ ಹೇಳಿದ ಮಾತು ಕೇಳ್ತಾರೆ ಅವ್ರ ಅವ್ರ ಅವ್ರ ಇಷ್ಟಕ್ಕೆ ಇರ್ಲಿಕ್ಕೆ ಆಗುದಿಲ್ಲ ಈಗ ಅವ್ ಮಕ್ಕಳು ರೀತಿಯೇ ನಾವು ಮಕ್ಕಳು ಹೇಳಿದ ಹಾಗೆ ನಾವು ಕೇಳುವ ಸ್ಥಿತಿ ಬಂದಿತ್ತು ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ ಹಾಗಿದ್ದರೆ ಜೀವನ ಒಳ್ಳೆಯದ್ರಲ್ಲಿ ಹೋಗ್ತದೆ ಇಲ್ಲಾಂದರೆ ಗಲಾಟೆ ಸಂಸಾರ ತ ಎಲ್ಲ ತಾಪತ್ರಯ ಬರ್ತದೆ ಅದಕ್ಕೋಸ್ಕರ ನಾವು ಹೇಳುದು ಮಕ್ ಈಗ ಮಕ್ಕಳಿಗೋಸ್ಕರ ನಾವು ಇರಬೇಕಾಗುವ ಸ್ಥಿತಿ ಬಂದಿದೆ ಈಗ ಮಕ್ಕಳೆ ಹೇಳಿದ ಹಾಗೆ ನಾವು ಕೇಳುವ ಸ್ಥಿತಿ ಬಂದಿದೆ ಅದ್ಕೊಸ್ಕರ ಚೆನ್ನಾಗಿ ನಾವು ಹೇಳಿದ ಹಾಗೆ ಆದರೆ ಬೆಟರ್ ಅಂತ ನಮ್ಗೆ ಕಾಣುದು ಇಲ್ಲಾಂದರೆ ನಾವು ಅವರು ಹೋದ ದಾರಿಯಲ್ಲಿ ನಾವು ಹೋಗಬೇಕಾಗ್ತದೆ ಅವರಿಗೆ ಮದುವೆ ಅವರ ಇಷ್ಟ ಪ್ರಕಾರ ನಾವು ಮಾಡಬೇಕಾಗ್ತದೆ ಯಾ ಅದಕ್ಕೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಆದರು ಇಷ್ಟ ಪ್ರಕಾರ ಹೋದ್ರೆ ಅಲ್ಲೊಂದು ಖುಷಿಯಲ್ಲೆ ಇರ್ತಾರೆ ಇಲ್ಲಾದರೆ ಜೀವನ ಪರ್ಯಂತ ಬೇಸರ ಅದೆಲ್ಲ ಇರ್ತದೆ ಹಾಗೆ ಹಾಲಲ್ಲಿ ಆಗ್ತಾರೆ ಕೆಲವರು ಮನೆಯಲ್ಲೇ ಆಗ್ತಾರೆ ಆಗೆ ಇಲ್ಲ ದೇವ್ಸ್ಥಾನದಲ್ಲಿ ಹಾಗೆ ಬೇರೆ ಹಾಲ್ ಅಲ್ಲೆಲ್ಲ ತುಂಬ ವಿಜೃಂಭಣೆಯಿಂದ ನಡಿತದೆ ಮ ಜನ ಸೇರ್ತಾರೆ ತುಂಬಾ ಎಲ್ಲ ಇರ್ತದೆ ಅದಕ್ಕೆ ಹಣ ಇದ್ದರೆ ಈಗ ವರದಕ್ಷಿಣೆ ವರದಕ್ಷಿಣೆ ಅಂದರೆ ಇದ್ದೋರು ಕೊಡ್ತಾರೆ ಈಗ ವರದಕ್ಷಿಣೆ ತಗೊಂಡು ಆದವ್ರ ಪರಿಸ್ಥಿತಿ ನೋಡಿದರೆ ತುಂಬ ಬೇಸರ ಆಗ್ತದೆ ಯಾಕಂದರೆ ಮತ್ತು ಹುಡುಗಿಗೆ ಟಾರ್ಚರ್ ಕೊಡುದು ಅವಳು ಆತ್ಮಹತ್ಯೆ ಮಾಡಿಕೊಳ್ಳುದು ಅದೆಲ್ಲ ಇರ್ತದೆ ಅದೆಲ್ಲ ಆಗ್ಬಾರದು ಈ ವರದಕ್ಷಿಣೆ ಹಣಕೋಸ್ಕರ ಯಾರು ಮದುವೆ ಮಾಡಿ ಮಾಡ್ದು ಇಬ್ಬರೂ ಜೀವನ ವ ಒಂದು ಚಂದದಲ್ಲಿ ಆದರೆ ನಮ್ಗೆ ಅಷ್ಟೇ ನೆಮ್ಮದಿ ನಮ್ಮ ಆಸೆ ಹಾಗೆ ಯಾರು ಜೀವ ಕಳ್ಕೊಳ್ಳುವ ಸ್ಥಿತಿಯಲ್ಲಿ ಇರ್ಬಾರದು ಹಾಗೇ ಅದು ವರದಕ್ಷಿಣೆ ಅಂತ ಹೇಳಿದ್ರೆ ಮತ್ತು ಅತ್ತೆ ಮನೆಯಲ್ಲಿ ಕಿರುಕುಳ ಅದೆಲ್ಲ ಇರ್ತದೆ ಆದರೆ ನಾವು ನಾವು ಮನೇಲಿ ಹಾಗಿಲ್ಲ ನಮಗೆ ನಮ್ಮ ಮನೆಗೆ ಬಂದ ಮಕ್ಕಳನ್ನ ನಾವು ಚೆನ್ನಾಗಿ ನೋಡ್ಕೊಳ್ಳುದು ನಮ್ಮ ತು ಅವರು ಇನ್ನೊಂದು ಮನೆಯಿಂದ ಬಂದ ಹುಡ್ಗೀರು ನಮ್ಮ ಮಕ್ಕಳಂತೆ ಅವರು ಅದಕ್ಕೋಸ್ಕರ ಅವರಿಗೆ ಯಾವ ಹಿಂಸೆ ಕೊಡ್ಬಾರದು ಟಾರ್ಚರ್ ಕೊಡ್ಬಾರದು ಏನು ಮಾಡ್ಬಾರದು ನಮ್ಮ ಮಕ್ಕಳಿಗೆ ಹೊರಗಡೆ ಹೋಗಿ ಇದ್ದರೆ ಇನ್ನೊಂದು ಮನೆಯಲ್ಲಿ ಇದ್ದರೆ ಅವರಿಗೆ ಹೇಗೆ ಇರ್ತದೆ ಅದ್ಕಿಂತ ಚೆನ್ನಾಗಿ ನಾವು ಅವರ ಆ ಮಕ್ಕಳನ್ನು ನೋಡ್ಕೊಳ್ಳಬೇಕು ಅದು ನಮ್ಮ ಆಸೆ ಆದರೆ ಪ್ರಾಯದ ಕಾಲದಲ್ಲಿ ನಮಗೆ ಅವ್ರು ಆಸರೆ ಆಗ್ತಾರ ಇಲ್ಲವಾ ಅದು ಅವರಿಗೆ ಬಿಟ್ಟದ್ದು ಆದರೆ ನಮ್ಮ ಆರೋಗ್ಯ ಎಷ್ಟ್ರವರೆಗೆ ಚೆನ್ನಾಗಿ ಇರಬೇಕು ಅವರ ಇದಕ್ಕೆ ಇದು ಆ ಹೊಂದಾಣಿಕೆ ಆಗ್ಬಾರದು ಅಷ್ಟ್ರವರೆಗೆ ದೇವ್ರು ನಮಗೆ ಆರೋಗ್ಯ ಐಶ್ವರ್ಯ ಎಲ್ಲ ತಮ್ಮ ಎಲ್ಲಾ ಕೊಡಬೇಕಂತ ನಾವು ಕೇಳುದು ಅವರ ಕಾಲ ಬುಡದಲ್ಲೆ ನಾವು ಇರ್ ಇರಲ್ಲಿಕ್ಕೆ ಆಸೆ ಪಡುದಿಲ್ಲ ಆದರೆ ನಮ್ಮ ನಮ್ಮ ಹಣೆಬರಹ ಹೇಗಿದೆ ಹಾಗೆ ನಡಿತದೆ ಏನು ಮಾಡುದು ಆದರು ಮಕ್ಕಳು ಚೆನ್ನಾಗಿ ಇರಬೇಕಂತ ನಮ್ಮ ಒಂದು ತಂದೆ ತಾಯರ ಆಸೆ ಇರ್ತದೆ ಮದ್ವೆಯಾಗಿ ಅವರು ಆಗ ಬೆಟರ್ ಇರಬೇಕು ಅಂತ್ಹೇಳಿ ಏನ್ಮಾಡಲ್ಲಿಕ್ಕೆ ಆಗುದಿಲ್ಲ ಅದ್ಕೊಸ್ಕರ ನಾವು ಹೇಳುದು ಈಗ ಇಂದಿನ ಮಕ್ಕಳು ಮುಂದಿನ ಜನಾಂಗ ಅಂತ ಬರ್ತದೆ ಹಾಗೆ ಅದ್ಕೊಸ್ಕರ ಅವ ಅವ್ ಅವ್ರು ಇಷ್ಟ ಪ್ರಕಾರ ನಾವು ಬಿಟ್ಟರೆ ಅವರಿಗೆ ಒಳ್ಳೆಯದು ಇಲ್ಲಾಂದರೆ ಏನಾದ್ರು ಜೀವನ ಪರ್ಯಂತ ಏನಾದರು ಅವರು ಆತ್ಮಹತ್ಯೆ ಅದು ಇದು ಎಲ್ಲ ಮಾಡ್ಕೊಂಡು ಮಾಡುದಕ್ಕಿಂತ ಅವರ ವ ರೀತಿಲೆ ನಾವು ಹೋದರೆ ಮಕ್ಕಳು ಚೆನ್ನಾಗಿ ಇರ್ತಾರೆ ನಾವು ಸುಖ ಜೀವನ ನಡಿಸ್ತೇವೆ ಅದ್ಕೊಸ್ಕರ ಹೇಳುದು ಎಲ್ಲರೂ ಎಲ್ಲರಿಗೂ ಹೇಳುದು ವ ನಾವೂ ಅವ್ ಅವ್ರಾ ಇದರಲ್ಲಿ ಅಂದರೆ ನಾವು ನಮ್ಮ ಇರುವ ಕಾಲ ನಮಗೆ ಆರೋಗ್ಯ ದೇವರು ಕೊಡಬೇಕು ಮತ್ತು ಮಕ್ಕಳನ್ನ ನಂಬಿ ನಾವು ಇರ್ಬಾರದು ಅಷ್ಟೇ ನಮ್ಮ ಇದು ಹೇಳುದು ಅಷ್ಟೇ ನಾವು ಅವರು ಸುಪ್ಪರಾಗಿ ಇರ್ಬೇಕಂದರೆ ನಾವು ಅವರಿಗೆ ಭರವಸೆ ಕೊಡಬೇಕು ಅ ಅ ನೀವು ನಿಮ್ಮ ಇಷ್ಟ ಇದ್ದ ಹೆಣ್ಣು ಮ ಆಗಿ ಮದ್ವೆಯಾಗಿ ಸುಖ ಜೀವನ ನಡೆಸಿ ಅಂತ್ಹೇಳಿ ಅವ್ರದ್ದೆ ಮನೆ ಸುಖ ಸಂಸಾರ ಎಲ್ಲ ನೆಮ್ಮದಿಯಿಂದ ಇರ್ತೇವೆ ಅದ್ಕೊಸ್ಕರ ನಾವು ಹೇಳುದು ಇಷ್ಟೇ ನಾನು ಹೇಳುದೆಲ್ಲ ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳುದು ನಾವು ಹೇಳುದೆ ಅಷ್ಟೇ ಮಕ್ಕಳು ಚೆನ್ನಾಗಿ ಇರಬೇಕಂತ ನಾವು ಆಶಿಸ್ತೇವೆ